ನಾನು ನನ್ನ ಬಾಲ್ಯದಲ್ಲಿ ಲಗೋರಿ ಚಾವಂಗ ಬುಗುರಿ ಕುಂಟೆ ಬಿಲ್ಲೆ ಈ ರೀತಿ ಅನೇಕ ಆಟಗಳನ್ನು ಆಡಿದ್ದೇವೆ ಸೋ ಅದೆಲ್ಲದನ್ನೂ ನನ್ನ ಬಾಲ್ಯದ ಗೆಳಪ ಗೆಳಯ ಗೆಳತಿಯರೊಂದಿಗೆ ಆಟ ಆಡಿದ್ದೇನೆ ಸೋ ಅದು ಒಂದೊಂದು ಆಟಕ್ಕೆ ಒಂದೊಂದು ರೀತಿಯಾದಂತಹ ನಿಯಮಗಳನ್ನು ನಾವು ಹಾಕಿಕೊಳ್ಳುತ್ತಿದ್ದೆವು ಅದರಲ್ಲಿ ಮೊದಲನೇದಾಗಿ ಹೇಳುವುದಾದರೆ ಕುಂಟೆ ಬಿಲ್ಲೆಗೆ ಒಂದು ಕುಂಟೆ ಬಿಲ್ಲೆಯನ್ನು ಆಡುವಾಗ ಒಂದು ಕಲ್ಲಿನ ತುಂಡನ್ನು ತೆಗೆದುಕೊಂಡು ಅದರ ಮೂಲಕ ನಾವು ಕುಂಟೆ ಬಿಲ್ಲೆಯನ್ನು ಆಡುತ್ತಿದ್ದೆವು ಅದರಲ್ಲಿ ಎಂಟು ಮನೆ ಆರು ಮನೆ ಅಂತ ಇರುತಿತ್ತು ಅದರಲ್ಲಿ ಆ ಮನೆಗಳನ್ನು ಒಂದು ಮನೆಯನ್ನು ಕಂಪ್ ಮುಗಿಸಿ ಸುತ್ತನ್ನು ಮುಗಿಸುವಾಗ ಅದರ ಮಧ್ಯದಲ್ಲಿ ಎಲ್ಲಾದರೂ ಆ ವ್ಯ ಆಟ ಆಡುತ್ತಿರುವಂತಹ ವ್ಯಕ್ತಿ ಅದರ ಗೆರೆಯನ್ನು ತುಳಿದರೆ ಅಥವಾ ಗೆರೆಯನ್ನು ತು ಆ ಚೌಕಟ್ಟಿನೊಳಗೆ ನಿಲ್ಲದೇ ಹಾಗೆ ಮುಂದೆ ಹೋದರೆ ಅವರನ್ನು ಆಟದಿಂದ ಮು ಆಟದಿಂದ ನಿಷೇಧಿಸುತ್ತಿದ್ದೆವು ಅದಾದನಂತರ ಮತ್ತೆ ಆಟಕ್ಕೆ ಕರೆದುಕೊಳ್ಳಲು ಇನ್ನೊಬ್ಬರು ಆಟವಾಡುತ್ತಿದ್ದವರು ಅವರು ಆಟದಿಂದ ಹೊರಗೆ ಬೀಳಬೇಕು ಆನಂತರ ಅವರನ್ನು ಆಟದ ಒಳಗೆ ಕಳೆ ಕರೆದುಕೊಳ್ಳುತ್ತಿದ್ದೆವು ಒಂದು ಆಟ ಆದನಂತರ ಇನ್ನೊಂದು ಆಟ ಒಂದು ಆದ ಒಬ್ಬರು ಆದ ನಂತರ ಇನ್ನೊಬ್ಬರಂತೆ ಹೀಗೆ ಆಟಗಳನ್ನು ಆಡುತ್ತಿದ್ದೆವು ಲಗೋರಿಯಲ್ಲಿ ಜೋಡಿಸಿಟ್ಟ ಕಲ್ಲುಗಳನ್ನು ಚೆಂಡಿನಿಂದ ಎಸೆದು ಅದು ಕೂಡಿಟ್ಟಂತಹ ಕಲ್ಲುಗಳು ಬಿದ್ದು ಚೆಲ್ಲಾಪಿಲ್ಲಿ ಆದಾಗ ಆ ಚೆಂಡಿನಿಂದ ಕಲ್ಲನ್ನು ಬೀಳಿಸಿದವರಗೆ ಹೊಡೆದು ಅವರನ್ನು ಆಟದಿಂದ ಹೊರ ಇಕ್ಕಲು ಪ್ರಯತ್ನಿಸುತ್ತಿದ್ದೆವು ಅವರು ಆ ಕಲ್ಲುಗಳನ್ನು ಜೋಡಿಸಿಟ್ಟರೆ ಮತ್ತೆ ಪುನಃ ಅವರಿಗೆ ಆಟ ಆಡಲು ಅವಕಾಶ ಕೊಡುತ್ತಿದ್ದೆವು ಈ ರೀತಿ ಲಗೋರಿ ಆಟ ಆಡುತ್ತಿದ್ದೆವು ಚೌಕಾ ಬಾರ ಆಡುತ್ತಿದ್ದೆವು ಕೇರಮ್ ಆಮೇಲೆ ಜೂಟಾಟ ಕಣ್ಣಾಮುಚ್ಚಾಲೆ ಈ ರೀತಿ ಅನೇಕ ಆಟಗಳನ್ನು ಆಡುತ್ತಿದ್ದೆವು ಆ ಆಟಗ ಒಂದೊಂದು ಆಟಗಳು ಒಂದೊಂದು ರೀತಿಯ ವಿಭಿನ್ನತೆಯನ್ನು ಹೊಂದಿತ್ತು ಕಣ್ಣಾಮುಚ್ಚಾಲೆಯಲ್ಲಿ ಅವರು ನಮ್ಮೆಲ್ಲರನ್ನೂ ಕಂಡುಹಿಡಿದರೆ ಯಾರು ಮೊದಲು ಔಟಾಗುತ್ತಾರೋ ಅವರು ಮತ್ತೆ ಕಳ್ಳನಾಗಬೇಕಾಗಿತ್ತು ಯಾರು ಸಿಗದೇ ಅವರಿಗೆ ನಾವು ಏನಾದರೂ ಸರಿಯಾದ ಸಮಯದಲ್ಲಿ ಔಟನ್ನು ಕೊಟ್ಟೆವು ಅಂದರೆ ಅವರು ಆ ಆಟದಿಂದ ಹೊರ ಉಳಿಬೇಕಾಗಿತ್ತು ಈ ರೀತಿ ನಿಯಮಗಳನ್ನು ಮಾಡಿ ನಾವು ಆ ಆಟವನ್ನು ಆಡುತ್ತಿದ್ದೆವು ಆಟ ಆಟಗಳನ್ನು ಆಡದಂತಹ ವ್ಯಕ್ತಿ ಯಾರಿದ್ದಾರೆ ಹೇಳಿ ಸೋ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಆಟಗಳನ್ನು ಆಡಿದ್ದೆವು